ಹಲೋ ಹಲೋ ಹಾಂ ಹೇಳಿರಿ ಹಾಂ ನೀವು ಹಾಂ ಹೇಳಿರಿ

ಏತಕ್ಕೆ ಅದೇ ಲೋನ್ ಏತಕ್ಕೆ

ಅಂದರೆ ಅಂಗಡಿ ಅಂಗಡಿ ಇಟ್ಕೊಳ್ತೀರಾ ಇಲ್ಲ ಮನೆಗೆ ಬಟ್ಟೆ ಮಾರೋದಾ ಹಾಂ ಸರಿ ಸರಿ ಅದೇ ನಿಮ್ಮ ಅಂಗ್ಡಿದು ಸೂಪ್ ತಂದು ಕೊಡಿರಿ ನಿಮ್ಮದು ಆಧಾರ್ ಕಾರ್ಡ್ ಐಡೆಂಟ್ ಕಾರ್ಡ್ ಮೂರು ಫೋಟೋ ತಂದು ಕೊಡಿರಿ ಹಲೋ ಹಾಂ ತಂದು ಆಫೀಸ್ ಹತ್ರ ಬನ್ನಿರಿ ನೀವೆ ಅದೆಲ್ಲ ಎತ್ಕೊಂಡು ಅಲ್ಲಿ ಮಾತಾಡೋಣ

ಹಾಂ ಹಾಂ ಓನರ್ದು ಹಾಂ ಬೇಕು ಬೇಕು ಹಾಂ ಹಾಂ ಹೌದು ಬಂದರೆ ಓನರ್ನೂ ಕರ್ಕೊಂಡು ಬಂದು ಬಿಡಿರಿ

ಹಾಂ ಸರಿ ಆಯಿತು ಆಯಿತು ಹಾಗೆ ಮಾಡಿರಿ ನಾಳೆ ಹತ್ತು ಗಂಟೆ ಹತ್ತುವರೆ ಬನ್ನಿರಿ ಆಫೀಸ್ ಹತ್ರ ಹಾಂ ನಾನು ಹೇಳಿದ ಸೂಪೆಲ್ಲ ಎತ್ಕೊಂಡು ಬನ್ನಿರಿ ಹ್ಞೂ ಮಾತಾಡೋಣ ಅದೆಲ್ಲ ನಾಳೆ ಮಾತಾಡೋಣ ಹಾಂ ಸರಿ ಹಾಂ ಸರಿ ಸರಿ ಹಾಂ ಸರಿ ಆಯಿತು ಬನ್ನಿರಿ ನಾವು ಪ್ರೊಫೆಲ್ಲ ಎತ್ಕೊಂಡು ನಾಳೆ ಆಫೀಸ್ ಹತ್ರ ಬನ್ನಿರಿ ಹಾಂ ಹತ್ತುವರೆಗೆ ಬನ್ನಿರಿ ಹಾಂ ಸರಿ ಆಯಿತು ಹತ್ತುವರೆ ಹಾಂ ಇರ್ತೀವಿ ಇರ್ತೀವಿ ಅಲ್ಲಿ ಬಂದು ನನ್ಗೊಂದು ಕಾಲ್ ಮಾಡಿರಿ ಸರಿ ಆಯಿತು ಹಾಂ